ನಮ್ಮಮನೇಲಿ ಹಿರಿಯೋರಂದರೆ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಅವರಂತು ತುಂಬ ಸ್ಟ್ರಿಕ್ಟ್ ಆ್ಯಂಡು ತುಂಬ ಎಲ್ಲರ ಬಗ್ಗೆ ಕೇರ್ ತಗೋಳ್ತಾರೆ ಹಾಗಾಗಿ ಅವರು ತುಂಬ ಸ್ಟ್ರಿಕ್ಟ್ ಇರೋದರಿಂದ ನಾವು ತುಂಬ ಕಲ್ಕೊ ಬಂದಿದೀವಿ ತುಂಬ ಬೆಳೆದಿದಿವಿ ತುಂಬ ಸಂಸ್ಕೃತಿ ಕಲಿಸಿದ್ದಾರೆ ನಮ್ಮಮನೇಲಿ ಅವ್ರು ಹೇಳ್ದಾಗೆ ಕೇಳಬೇಕು ಅವ್ರು ಏನು ಹೇಳ್ತಾವ್ರೆ ಹಾಗೆ ಇರಬೇಕು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಹೆಣ್ಮಕ್ಕಳು ಹುಡ್ಗ ಹೆಣ್ ಗಂಡ್ಮಕ್ಕಳು ಅಷ್ಟೇ ವ ಹೊಲ ಗದ್ದೆ ಮನೆ ಅಂತ ಇರಬೇಕು ಹೆಣ್ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಮೇಲೆ ಮನೇಯಲೆ ಇರಬೇಕು ಹೊರಗಡೆ ಎಲ್ಲು ಸುತ್ತಾಡೋ ಹಾಗಿಲ್ಲ ಆಮೇಲೆ ಹೆಣ್ಮಕ್ಕಳು ಅಡುಗೆ ರೂಮ್ ಬಿ ಅಡುಗೆ ಮನೆ ಬಿಟ್ಟು ಮತ್ತು ಎಲ್ಲೂ ಬರೋ ಹಾಗಿಲ್ಲ ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಇರಬೇಕು ತುಂಬ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಅವರು ತುಂಬ ಅಂದರೆ ತುಂಬ ಕಲಿಸಿದ್ದಾರೆ ಇವಾಗ ಪೇಟೆ ಕಡೆಯೆಲ್ಲ ಹೊರಗಡೆ ಓಡಾಡೋದು ಅದು ಇದು ಅಂತ ಇದುಮಾಡ್ತಾರೆ ಅನ್ಬಿಟ್ಟು ಇವಾಗಲು ಹಳ್ಳಿ ಕಡೆಯೆಲ್ಲ ಅವಾ ಹೊರಗಡೆ ಹೋಗೋ ಹಾಗಿಲ್ಲ ಮನೇಯಲೇ ಇರಬೇಕು ಹೆಣ್ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಿಂದು ಮನೇಯಲೆ ಇರಬೇಕು ಎಲ್ಲು ಹೋಗಬಾರ್ದು ಬೇಗ ಮದುವೆ ಮಾಡಿಕೊಡೋದು ಆಮೇಲೆ ತುಂಬ ಕಲ್ಚರ್ ಕಲಿಸ್ತಾರೆ ತುಂಬ ಸಂಸ್ಕೃತಿ ಇದೆ ತುಂಬ ಎಲ್ಲ ಇದು ಮಾಡಿಕೊಟ್ಟಿದಾರೆ ತುಂಬ ಚೆನ್ನಾಗಿರತ್ತೆ ಅಲ್ಲಿದು ಸಂಸ್ಕೃತಿ ನಮ್ಮ ಕುಟುಂಬದಲಂತು ನಮ್ಮ ಮುತ್ತಜ್ಜ ಮುತ್ತಜ್ಜಿ ಅಂತು ತುಂಬ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವು ತುಂಬ ಸಂಸ್ಕೃತಿ ಕಲಿಸಿದಿವಿ ಹೊರ್ಗಡೆ ಎಲ್ಲು ಹೋಗೋದಿಲ್ಲ ನಾನು ಆಮೇಲೆ ಹೊರ್ಗಡೆ ಯಾರೋ ಮಾತಾಡಿಸಿದ್ರು ಜಾಸ್ತಿ ಮಾತಾಡ್ಸೋಲ್ಲ ಹೊರಗಡೆಯಂತೂ ತಿರ್ಗು ನೋಡೋಲ್ಲ ಯಾವಗಾರ ಅಪರೂಪ ಮಮ್ಮಿ ಹೊರಗಡೆ ಹೋಗು ಅಂದಾಗ ಮಾತ್ರ ಹೊರಗಡೆ ಸ್ವಲ್ಪೊತ್ತು ನಿಂತುಕೊಂಡು ಗಾಳಿಗೆ ಹೊರಗಡೆಯೆಲ್ಲ ಪ್ರಕ್ ಪ್ರಕೃತಿ ಸೌಂದರ್ಯ ನೋಡಿಕೊಂಡು ಮನೆಯಲ್ಲೇ ಆಮೇಲೆ ಮತ್ತು ವಾಪಸ್ ಮನೆಯೊಳಗೆ ಬರ್ತಿನಿ ಆದರೆ ಹಳ್ಳಿ ಊರಲ್ಲಿ ಹಾಗಲ್ಲ ಉಸ್ರಾಡೋಕ್ ಆಗಲಿಲ್ಲಾಂದ್ರು ಪರವಾಗಿಲ್ಲ ಮನೆಯೊಳಗೇ ಇರಬೇಕು ಹೊರಗಡೆ ಎಲ್ಲು ಹೋಗೋ ಹಾಗಿಲ್ಲ ಮನೆಯಲ್ಲೇ ಇದ್ದು ಎಲ್ಲ ಕೆಲಸ ಕಾರ್ಯಗಳು ನೋಡಿಕೊಬೇಕು ನಾವು ಮನೆ ಕೆಲಸ ಎಲ್ಲ ಹೆಣ್ಮಕ್ಕಳದು ಹೊರಗಡೆದು ಹೊಲ ಗದ್ದೆ ಆ ಕೆಲಸ ಎಲ್ಲ ಗಂಡ್ಮಕ್ಕಳದು ಹೀಗಾಗಿ ನಮ್ಮಮನೆಯಲ್ ತುಂಬ ಕಲ್ಚರ್ ಕಲಿಸಿರ್ತಾರೆ